ಭಾರತೀಯ ಮನೋರಂಜನಾ ಕ್ಷೇತ್ರಗಳು ಯಾವುವು ಅಂತಂದರೆ ಫೋನು ಮತ್ತು ಟಿವಿ ಭಾರತದಲ್ಲಿನ ಜನರು ಏನನ್ನು ನೋಡಲು ಬಳಸ್ತಾರಪ್ಪಾ ಬಯಸ್ತಾರಪ್ಪಾ ಅಂತಂದರೆ ಫೋನನ್ನ ಅತೀ ಹೆಚ್ಚಾಗಿ ನೋಡಲು ಬಯಸ್ತಾರೆ ಯಾಕಂತಂದರೆ ಫೋನಿನಿಂದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ಇದೆಲ್ಲವನ್ನು ಒಳಗೊಂಡಂತೆ ಅತ್ಯಂತ ಕೆಟ್ಟ ಪರಿಣಾಮವನ್ನು ಬೀರಕತ್ತೈತಿ ಒಳ್ಳೆಯ ಪರಿಣಾಮವನ್ನು ಬೀರಕತೈತಿ ಕೆಟ್ಟ ಪರಿಣಾಮ ಯಾವ ರೀತಿ ಅಂತಂದರೆ ಮಕ್ಕಳೆಲ್ಲ ಏನು ಮಾಡಿದಾರೆ ಅಂತಂದರೆ ಶಿಕ್ಷಕರನ್ನ ಮರೆತು ಬಿಟ್ಟಾರ ಏನಂದರೆ ಏನು ಅರ್ಥಾಗಿಲ್ಲಪ್ಪಾ ಅಂತಂದರೆ ಹೋಗಿ ಕೇಳೋವಂಥಾ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿಲ್ಲ ಇವು ಹುಡುಗರು ಫೋನಿದವು ಫೋನ್ ಮುಖಾಂತರ ಕೇಳ್ಕೊಬೋದಲ್ಲ ಅನ್ನೋ ಒಂದು ಅಂದರೆ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ನಡುವೆ ಏನಾಗಿದೆ ಅಂದರೆ ಇಲ್ಲಿ ಸಂಪರ್ಕ ಅನ್ನೋದು ಒಂದು ಸಮೂಹ ಮುಖಾಮುಖಿ ಮಾತುಕತೆ ಏನು ಅಂತವೆ ಅಂತಿವಲ್ಲ ಅದು ಏನಾಗೈತಿ ಕಳೆದೋಗೈತಿ ಆಮೇಲೆ ಮಕ್ಳು ಏನು ಮಾಡ್ತಾರೆ ಇನ್ಸ್ಟಾಗ್ರಾಮ ಫೇಸ್ಬುಕ್ಕ ವಾಟ್ಸಪ್ಪ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾಯಿದ್ದಾರೆ ಅದರಿಂದ ಅವ್ರ ಶೈಕ್ಷಣಿಕವಾಗಿ ಏನಾಗೈತೆ ಬಹಳ ಹೊಡ್ತ ಕೊಡಕತ್ತೈತಿ ಗೇಮ್ಸ್ ಆಗಿರ್ಬೋದು ಆ ಗೇಮ್ ಈ ಗೇಮ್ ಎಲ್ಲಾ ಪ್ರತಿಯೊಂದು ಗೇಮು ಫೋನಲ್ಲಿ ಅಳವಡಿಸ್ಕೊಂಡಿದ್ದಕ್ಕೆ ಕೊಂಡಿರುದರಿಂದ ಅನೇಕ ಎಫೆಕ್ಟ್ಗಳು ಮಕ್ಕಳ ಮೇಲೆ ಪರಿಣಾಮ ಬೀರಕತ್ತಾವು ಅದೇ ರೀತಿಯಾಗಿ ಮಾನಸಿಕವಾಗಿ ಮಕ್ಕಳು ಏನು ಮಾಡ್ತಿದ್ದಾರೆ ಓದೋದ್ರ ಕಡೆ ಲಕ್ಷ್ಯ ಕೊಡ್ತಾಯಿಲ್ಲ ಓದೋದ್ರ ಕಡೆ ಗಮನ ವಹಿಸ್ತಾಯಿಲ್ಲ ಏನು ಮಾಡ್ತಿದ್ದಾರೆ ಬರೇ ಫೋನು ಫೋನು ಫೋನು ಅಂತ ಎಷ್ಟ್ ಎಷ್ಟು ತಮ್ಮ ಮನೆಯಲ್ಲಿ ಎಷ್ಟು ಹೇಳಿದರೂ ಕೂಡನು ಕೇಳಿಸಕ್ಕೆ ರೆಡಿ ಇರಲ್ಲ ಕೇಳಿಸ್ಕೊಳಕ್ ರೆಡಿ ಇರಲ್ಲ ಆಮೇಲೆ ಯಾವುದಾಯಿತು ನಾವು ಒಂದು ಲೆಕ್ಕ ಕೂಡನು ಮರೆತು ಬಿಟ್ಟಿದ್ದೀವಿ ಫೋನ್ ತೊಗೊಂಡು ಫೋನು ಫೋನಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಲೆಕ್ಕ ಮಾಡ್ತೀವಿ ಹೊರೆತು ಮನೆಯಲ್ಲಿ ಮನೆಯಲ್ಲಿ ನಾವೇನು ಮಾಡ್ತೀವಿ ಲೆಕ್ಕ ಪೆನ್ನು ಬುಕ್ ಹಿಡ್ದು ಲೆಕ್ಕ ಮಾಡೋದೇ ಮರೆತು ಬಿಟ್ಟಿದ್ದೀವಿ ಇಷ್ಟು ಪರಿಣಾಮ ಫೋನ್ನಲಿಂದ ಆಗಿದೆ ಆಮೇಲೆ ಟಿವಿ ಮನಿಗೆ ಬಂದು ಟಿವಿ ಸ್ಕೂಲ್ ಮುಗ್ಸ್ಕೊಂಡು ಬಂದು ಟಿವಿ ಹಚ್ಚಿದ್ರಂದ್ರೆ ಮಕ್ಕಳು ಮನೆಯಲ್ಲಿ ಓದೋದೇ ಇಲ್ಲ ಅಷ್ಟು ಇನ್ಸ್ಟಾಗ್ರಾಮ್ ಆಯಿತು ಫೇಸ್ಬುಕ್ ಆಯಿತು ಆಮೇಲೆ ಮಕ್ಕಳಿಗೆ ದೈಹಿಕವಾಗಿ ಅಂತಂದರೆ ಏನೇನೋ ವೀಡಿಯೋಸ್ಗಳು ಬರ್ತಿದ್ದಾವೆ ಏನೇನೋ ಮಕ್ಕಳ ಮೇಲೆ ಅಷ್ಟೊಂದು ಪರಿಣಾಮ ಬೀರ್ತಾಯಿದ್ದಾವೆ ವೀಡಿಯೋಸ್ ಹಾಗಾಗಿ ಮಕ್ಕಳಿಗೆ ಇವಾಗ ಏನು ಹೇಳ್ಕೊಟ್ಟರೂನು ಅದು ಹೇಳ್ಕೊಟ್ಟಿದ್ದು ಯಾವುದೂ ಕೂಡ ಅವರಿಗೆ ನೆನಪಲ್ಲಿ ಇರೋಲ್ಲ ಅಷ್ಟು ಫೋನಲ್ಲಿ ಅವರು ಮಗ್ನರಾಗಿ ಬಿಟ್ಟಾರ ಫೋನೇ ನೋಡಬೇಕು ಫೋನಿಂದನೇ ಎಲ್ಲ ಯೂಟ್ಯೂಬ್ನಿಂದನೇ ಯೂಟ್ಯೂಬೇ ಎಲ್ಲ ಹೇಳ್ಕೊಡುತ್ತೆ ಯಾರು ಶಿಕ್ಷಕರು ಹೇಳ್ಕೊಡಲ್ಲ ಯಾರು ಹೇಳ್ಕೊಡಲ್ಲ ಯೂಟ್ಯೂಬಲ್ಲಿ ನೋಡ್ಬಿಟ್ಟರೆ ಎಲ್ಲಾ ಸಿಗತ್ತೆ ಈವನ್ ನಾವು ಕೂಡ ಪ್ರತಿ ಒಂದು ಯೂಟ್ಯೂಬಿಗೆ ಅಡಪ್ಟ್ ಆಗ್ಬಿಟ್ಟೀವಿ ಅದು ಬಿಟ್ಟರೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಇನ್ಸ್ಟಾಗ್ರಾಮ ಯೂಸ್ ಮಾಡ್ತಿದ್ದಾರೆ ಹಾಗಾಗಿ ಮೊಬೈಲ್ ಬಳಕೆ ಅತೀ ಹೆಚ್ಚಾಗಿದೆ ಈಗ ಭಾರತೀಯ ಮನರಂಜನಾ ಕ್ಷೇತ್ರದಲ್ಲಿ ಮೊಬೈಲ್ ಬಳಸ್ತಾಯಿದ್ದೀವಿ ಸಂಗೀತ ಹಾಡ್ಬೇಕು ಮಕ್ಕಳಿಗೆ ಹಾಡಸ್ಬೇಕು ಕಲಿಬೇಕು ಕಲಿಸಬೇಕು ಎಲ್ಲದು ಮರೆತು ಹೋಗಿದೆ ಯಾವುದೇ ತರಹದ ಒಂದು ಯೂಸ್ ಮಾಡೋದೇ ಮರೆತು ಬಿಟ್ಟಿದ್ದೀವಿ ನಾವು ಸಂಗೀತ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟು ನಮ್ಮ ಭಾರತೀಯ ಮನರಂಜನಾ ಕ್ಷೇತ್ರದಲ್ಲಿ ಮೊಬೈಲ್ ಮತ್ತು ಟಿವಿ ಅತ್ಯಂತ ಪರಿಣಾಮ ಬೀರೈತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ